ಕೋಲಾರ ಜಿಲ್ಲೆಯ ಪ್ರಮುಖ ಸಮಾಜ ಕಲ್ಯಾಣಗಳ ಅಭಿವೃದ್ಧಿ ಮತ್ತು ಕಾರ್ಯಕ್ರಮಗಳು ಅಂದ್ರೆ ಶಿಕ್ಷಣ ಆರೋಗ್ಯ ಬಡತನ ನಿರ್ ನಿರ್ಮೂಲನೆ ಮಹಿ ಮಹಿಳಾ ಸಬಲೀಕರಣ ಶಿಕ್ಷಣ ಈ ಬಡತನ ಬಡತನ ಅಂದರೆ ಒಂಥರ ಎಲ್ಲರೂ ಎಲ್ಲ ಏನೂ ಇಲ್ದಿರೋರ ಥರ ಏನೋ ಹಳ್ಳಿಯಲ್ಲಿ ಮಾಡ್ಕೊಂಡು ತಿಂದ್ಕೊಂಡು ಇರ್ತಾರೆ ಅಷ್ಟೆ ಆವತ್ತಿನ ಎಷ್ಟು ಬೇಕೋ ಅಷ್ಟೇ ಇರುತ್ತೆ ಅವರತ್ರ ಸೋ ಬಡತನ ಅಂದರೆ ಅದು ಒಂದಿವಸ ಯಾರಾದರು ಬಂದ್ರೆ ಅವ್ರಿಗೇನು ಊಟ ಹಾಕೋಕ್ಕೆ ಆಗಿರೋಲ್ಲ ಸೊ ಆ ಥರ ಬಡತನಗಳಿರ್ತೈತೆ ಆ ಬಡತನದವ್ರಿಗೆ ಶಿಕ್ಷಣ ಅನ್ನೋದು ಇರೋದಿಲ್ಲ ಸೊ ಶಿಕ್ಷಣ ನಾವು ಎಲ್ರಿಗೂ ಕೊಡ್ಸ್ಬೇಕು ನಮ್ಮ ಜಿಲ್ಲೆಯಲಿ ಎಲ್ರಿಗೂ ಕೊಡ್ಸ್ಬೇಕು ಅಭಿವೃದ್ಧಿಗಳನ್ನು ಮಾಡಬೇಕು ಆರೋಗ್ಯ ಅಂದ್ರೆ ಆರೋಗ್ಯ ನಮಗೆ ಬಡತನದಲ್ಲಿ ಇವಾಗ ಆರೋಗ್ಯ ಬಡತನದವರು ಕೆಟ್ಟೋಗಿದ್ದಾರೆ ಅಂದ್ರೆ ಆವಾಗ ಆರೋಗ್ಯ ಆಸ್ಪೆಟ್ಲ್ಗೆ ಹೋದ್ರೆ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ ಆಗ್ತಾಯಿರೋಲ್ಲ ಅದು ಒಂದು ಕಾರಣ ಆಗಿರ್ತದೆ ಮಹಿಳಾ ಸಬಲೀಕರಣ ಅಂದ್ರೆ ಮಹಿಳೆಯರಿಗೆ ಒಂದು ಕಾರ್ಯ ಇಲ್ಲ ಏನು ಇಲ್ಲ ಆ ಥರ ಆಂ ಈ ಥರ ಎಲ್ಲ ಆಗ್ತಾಯಿರ್ತದೆ ಅಂಗನವಾಡಿ ಅಂಗನವಾಡಿಯಲ್ಲಿ ಏನಕ್ಕೆ ಇರೋದು ಅಂಗನವಾಡಿ ನಮ್ಮ ಎಲ್ರಿಗೂ ತಿಳಿಸ್ಕೊಡ್ಬೇಕು ಬಡವ್ರನೆಲ್ಲ ಕರೆಸ್ಬೇಕು ಯಾವ ಆರೋಗ್ಯ ಕೇಂದ್ರ ಎಲ್ಲಿ ಬರುತ್ತೆ ಏನು ಮಾಡಬೇಕು ನಾವು ಎಲ್ಲಿ ಹೋಗ್ಬೇಕು ನಮ್ಮ ಆರೋಗ್ಯನ್ನು ಯಾವ್ಥರ ಕಾಪಾಡ್ಕೊಬೇಕು ಶೈಕ್ಷಣಿಕವನ್ನು ಯಾವ್ಥರ ಬೆಳೆಸ್ಬೇಕು ಶಿಕ್ಷಣ ಯಾವ್ಥರ ಕೊಡಬೇಕು ಅನ್ನೋದು ಉದ್ಯೋಗಳನ್ನ ಮಾ ಅಭಿವೃದ್ಧಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ಕೊಡಬೇಕೆಂತೆ ಈ ವಿನಂತಿ